ನಮ್ಮಳ್ಳೀಲಿ ಸಮಸ್ಯೆಗಳೆ ಅಂತ ಬಂದಾಗ ಹೇಗೆ ನ್ಯಾಯ ಒದಗಿಸ್ತಾರೆ ಈ ಯಾವುದೋ ಜಗಳ ಆಯಿತು ಏನೇ ಆದರೂ ಊರಿನ ಮುಖಂಡರು ಅಂತಿರ್ತಾರೆ ಚೇ ಮಣಿಗಾರು ಚೇರ್ಮ್ಯಾನು ಊರಿನ ಗೌಡರು ಒಡೆಯ ಈ ಥರದವ್ರು ಹತ್ತಿರ ಹೋಗ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಅರಳಿ ಮರ ಅಂತಿರ್ತದೆ ಅರಳಿ ಮರದ ಹತ್ರ ಹೋಗಿಬಿಟ್ಟು ಈ ಕುಟುಂಬದವರನ್ನು ಕರೆಸೋದು ಆ ಕುಟುಂಬದವರನ್ನು ಕರೆಸೋದು ಏನಾಯಿತು ಸಮಸ್ಯೆ ಯಾಕಾಯಿತು ಯಾರಿಂದಾಯಿತು ಇದು ವಾದಗಳು ನಡೀತದೆ ಇಲ್ಲ ಅಂತಲ್ಲ ವಾದ ನಡೆಯುತ್ತೆ ವಾದ ನಡೆಯೋಕ್ಕೂ ಮುಂಚೆ ಕೇಳ್ತಾರೆ ಏನಪ್ಪ ಇವೆಲ್ಲ ಅಂತ ಮತ್ತು ನಮ್ಮ ಕಡೆ ಹೇಗೆ ಅಂದರೆ ಅವರಿಗೆ ಎಲೆ ಅಡಿಕೆ ಮಡಗ್ಬೇಕು ಫಸ್ಟು ಊರಿನ ಮುಖಂಡರಿಗೆ ಎಲೆ ಅಡಿಕೆ ಮಡಗಿ ಈ ಥರ ಸಮಸ್ಯೆಯಿದೆ ನೀವು ಬಗೆಹರಿಸಿಕೊಡಿ ಅಂತ ಹೇಳಬೇಕು ಸುಮಾರು ಜನ ಬಂದು ಸೇರ್ತಾರೆ ಜನ ಎಲ್ಲ ಸುತ್ತಮುತ್ತ ಇರ್ತಾರೆ ಆಗ ತುಂಬ ವಾದ ನಡೆಯುತ್ತೆ ಇಲ್ಲ ಅವ್ರು ಮಾಡೋದು ಇಲ್ಲ ಇವ್ರು ಮಾಡೋದು ಅಂತ ಆವಾಗ ಯಾವ ಊರಿನ ಗೌಡ ಯಾರ ನ್ಯಾಯ ಯಾರ ಮಾತಿಗೆ ಸ್ಪಂದಿಸಿ ಅರ್ಥ ಮಾಡ್ಕೊಂಡು ಯಾರನ್ನ ನಿಂದೆ ಸರಿ ಅಂತ ಹೇಳಿದರೆ ಆಗ ನ್ಯಾಯ ಅವ್ರ ಕಡೆ ಆದಂಗೆ ಮತ್ತೆ ನಮ್ಮ ಕಡೆ ನ್ಯಾಯ ಅಂದ್ರೆ ಒಂದು ಇನ್ನೊಂದು ಈ ಹಳ್ಳಿ ಸೈಡಲ್ಲಿ ಇನ್ನೊಂದೇನಂದರೆ ಬೆನಿಫಿಟು ಈ ಮಣ್ಣೆತ್ತಿ ಜಗಳ ಆಡಬೇಕಾದ್ರೆ ಮಣ್ಣ್ಗಳನ್ನು ಎತ್ತಿ ಹಿಂಗೆ ತಲೆ ಮೇಲೆ ಹಾಕೋದು ಇಲ್ಲ ಹಿಂಗೆ ಇದು ಕಣ್ಣಿಗೆ ಹಿಂಗೆ ಎರಚೋದು ಕಂಡ್ಬಿಟ್ರೆ ಅದು ನ್ಯಾಯ ಅಂದರೆ ಅವರು ಅವ್ರ ಮನೆಗೆ ಹೋಗಂಗಿಲ್ಲ ಇವ್ರು ಅವ್ರ ಮನೆಗೆ ಹೋಗಂಗಿಲ್ಲ ಅವ್ರು ಮಾಡಿದ ಅಡುಗೆನ ಇವ್ರು ತಿನ್ನೋಂಗಿಲ್ಲ ಇವ್ರು ಮಾಡಿದ ಅಡುಗೆನ ಅವ್ರು ತಿನ್ನೋಂಗಿಲ್ಲ ಈ ಥರ ಪದ್ಧತಿ ಅದು ಮೊದಲಿಂದ ಬಂದಿದ್ದು ಅದೇ ಪದ್ಧತಿ ನಡೆಸ್ಕೋಯ್ತಾರೆ ಮತ್ತು ಅದು ಬಗೆಹರಿಬೇಕಾ ಆ ಪದ್ಧತಿ ಆ ಸಮಸ್ಯೆ ಯಾವ ಮನೆಗೆ ಅವ್ರ ಮನೆಗೆ ಇವ್ರು ಹೋಗಂಗಿಲ್ಲ ಇವ್ರ ಮನೆಗೆ ಅವ್ರು ಹೋಗಂಗಿಲ್ಲ ಮನೆಗೆ ಬಗೆ ಬಗೆಹರಿಬೇಕೆಂದರೆ ಮತ್ತೆ ಹೋಗಬೇಕು ಒಂದು ಕೊಳ ಇರುತ್ತೆ ಕೊಳದಲ್ಲಿ ಪೂಜೆ ಮಾಡಿ ಹಸುವಿನ ಗಂಜಲವನ್ನು ಸೇವಿಸಿ ಅವ್ರು ಇವರಿಗೆ ಏನಾದರೂ ತಿನ್ನಿಸ್ಬೇಕು ಇವ್ರು ಅವ್ರಿಗೇನಾದ್ರೂ ತಿನ್ನಿಸ್ಬೇಕು ಅಥ್ವಾ ಇವ್ರು ಅವರಿಗೆ ತೀರ್ಥವನ್ನ ನೀಡ್ಬೇಕು ಅವ್ರು ಇವ್ರಿಗೆ ತೀರ್ಥವನ್ನ ನೀಡಿ ಬಗೆಹರಿಸ್ಕೊಂಡು ಮತ್ತೆ ಇವ್ರು ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು ಅವ್ರು ಇವ್ರ ಮನೆಗೆ ಹೋಗ್ಬಂದು ಊಟ ಮಾಡಬೇಕು ಈ ಥರ ಪದ್ಧತಿ ಹಳ್ಳಿಗಳಲ್ಲಿ ಆಮೇಲೆ ಇನ್ನೊಂದೇನೆಂದರೆ ಪ್ರಾಬ್ಲಮ್ ಈ ಸುಪ್ರೀಂ ಕೋರ್ಟು ಹೈ ಕೋರ್ಟು ಇಲ್ಲೆಲ್ಲ ಹೋಗಿ ನ್ಯಾಯ ಪಡೆಯೋದ್ಕಿಂತ ಹಳ್ಳಿ ಕಾಲದಲ್ಲಿ ಹಳ್ಳಿಗಳಲ್ಲಿ ಹಳ್ಳಿ ಜನರು ನಂಬಿರೋದು ಊರಿನ ಮುಖಂಡರು ಗೌಡ್ರುಗಳನ್ನ ಅವ್ರೇನು ಹೇಳ್ತಾರೋ ಅದೇ ನ್ಯಾಯ ಅವ್ರು ಹೇಗೆ ಹೇಳ್ತಾರೋ ಅದೇ ನ್ಯಾಯ ಅದೇ ಲಾಸ್ಟ್ ಈ ಥರ ಸಮಸ್ಯೆ ಇರ್ತದೆ ಅದನ್ನ ಬಗೆಹರ್ಸೋಕೆ ಹಳ್ಳೀಲಿ ತುಂಬ ಏನಾದರೂ ಅಂತಾರಲ್ಲ ಹಾಗೆ ನ್ಯಾಯ ಅಂದ್ರೆ ನ್ಯಾಯ ಹಳ್ಳಿ ಮಕ್ಳು ನ್ಯಾಯ